ಹಲೋ ನಮ್ಮ ಬೆಳಗ್ಗೆ ಏಳ್ತೆ ಎದ್ದೂ ಕ್ಯಾ ಮಾ ದೇವ್ರ ಕೋಣೆ ಅಡಿಗಿ ಮನೆ ಎರಡು ಮನ್ನಾಗ ಕಸ ಒಡಗಿ ಕಲ್ ವರ್ಸ್ಕೊಂಡು ಗ್ಯಾಸ್ ಕಟ್ಟಿ ವರ್ಸ್ಕಂಡು ಗ್ಯಾಸ್ ಕಟ್ಟಿಗೆ ಅಷ್ಟು ಪೂಜ ಮಾಡಿ ಆಮ್ಯಾಲೆ ಹಾಲು ಕಾಸ್ತೆ ಹಾಲು ಕಾಸದ್ರಗೆ ಮೊಮ್ಮಗ ಮಗ ಮಗನಿಗೆ ಹಾಲು ಕುಡ್ಯಾಕ ಕೊಟ್ಟು ನಾ ಇಷ್ಟು ಬಿಸ್ನೀರು ಕಾಸ್ಕಂಡು ಕುಡಿದು ಆಮ್ಯಾಲೆ ಮತ್ತೆ ಮುಂದೇನು ಐತಲ್ಲಾ ನನ್ನ ಸೊಸಿ ಬರ್ತಾಳ ಆಕಿ ಅಡ್ಗೀ ಗ್ಯಾಸು ಚಾಲು ಮಾಡ್ಕೊಳ್ತಳ ನಾ ಹೊರಗಡೆ ಎಲ್ಲಾ ಮತ್ತೆ ಕೆಲಸ ಮಾಡ್ಕೋಂಡು ಬರ್ತೇವಿ ಅಮ್ಮ ಒಂದಿವ್ಸ ಏನಾಗಿತ್ತು ಮನ್ಯಾಗ ನಮ್ಮ ಮನ್ಯಾಗ ಪೂಜ ಇತ್ತು ಪೂಜ ಇದ್ದಾಗ ಗ್ಯಾಸ್ ಮೇಲಾ ಬೆಳಗ್ಗೆ ಎದ್ದಾಕಿನ ಜಳಕ ಅದ ಮಾಡ್ಕೊಂಡು ಮಾಡಿ ಬೆಳಗ್ಗೆ ಪೂಜದೆಲ್ಲ ಮುಗುಸ್ಕೊಂಡು ನಾನೇನು ಮಾಡ್ದೇ ಹುಗ್ಗಿಗೆ ಇಟ್ರ ಆಯಿತು ಒಂದು ಚಟಕ್ನರ್ ಅಂತೇಳಿ ಹುಗ್ಗಿ ಇಟ್ಟು ನಾ ಕುಕ್ಕರ್ ಇಟ್ಟಿನಿ ಅದು ಕುಕ್ಕರ್ನ್ಯಾಗ ಅದು ಹುಗ್ಗಿದು ಏಕ್ದಮ್ ಬಾಸ್ಟ್ ಆಗಿ ಮ್ಯಾಲೆಲ್ಲ ಸಿಡಿದು ಮನೆ ತುಂಬ ಎಲ್ಲ ಸಿಡದು ಬಿಟ್ಟಿತು ಸಿಡದ ಮತ್ತೆ ಇನ್ ಅಯ್ಯಯ್ಯೋ ಇನ ಯಾರಿಗೆ ಪುನ್ಯಕ ಬಡಿಲಿಲ್ಲಾ ಆದ್ರಾ ತೆಲಿ ಎಲ್ಲರು ಅಲ್ಲೆ ಇದ್ವು ಅಡ್ಗಿ ಮನೆ ಅಕ್ರೇ ಅದು ಬಂದು ನಾವು ಅಲ್ಲಿ ಪೂಜಗ ಕೂತಿನಿ ನನ್ನ ಬಾಜುಕ ಬನ್ ಬಿತ್ ಬನ್ ಬೀಳೋ ನಮ್ಮ ಅದು ಕುಕ್ಕರ್ ಆದ್ರ ನೆಗ್ಗಿದ್ಕರೇ ಯಾರಿಗೆ ಏನಾಯಿತೋ ಹೋಗಿಮ್ ಮನೆ ತುಂಬಕೆಲ್ಲ ಹುಗ್ ಕಾಳ್ಗುಳು ಎಲ್ಲ ಮನೆ ತುಂಬಗ ಇದ್ವು ಮತ್ತೆ ಅದನೆಲ್ಲ ತೆಗದು ಚೆಲ್ಲಿ ವರ್ಸಿ ಎಲ್ಲ ಮಾಡಿ ಮತ್ತೆ ಬ್ಯಾರೆದ ಹುಗ್ಗಿ ಮಾಡಿ ಎಡೆ ಹಿಡದು ಇದು ಮಾಡ್ಕೊಂಡು ಇದು ಮಾಡಿದೆವು ಆಮೇಲೆ ಆಮೇಲೆ ಗ್ಯಾಸ್ ಏನದಲ್ಲಾ ಒಮ್ಮೆಮ್ ಲೀಕೇಜ್ ಆಥವ್ ವಾಸ್ನಿ ಒಮ್ಮೆಗ ಫಡ್ಡದ್ ಸಪ್ಪಳ ಬರ್ತಾತು ಬನ್ ತಕ್ಷಣ ಮತ್ತೆ ಅವರಿಗೆ ಕಂಪ್ನಿ ಅವ್ರಿಗೆ ಫೋನ್ ಮಾಡ್ತು ಪೋನ್ ಮಾಡಿಂದ ಅದು ಗ್ಯಾಸ್ ಒಂದಿವ್ಸ ಹಂಗೆ ಸರಿಸಿಟ್ಟು ಬ್ಯಾರೆ ಹೊರ್ಗಿಂದ ಅಡ್ಗಿ ತರಿಸಿತ್ತೇ ಊಟ ಮಾಡ್ದೆ ಹೊರ್ತು ಅದು ಗ್ಯಾಸ್ ಹಚ್ಲಿಲ್ ನಾವು ಅಮ ಹಚ್ಚಲಿಲ್ಲ ಹಿಂದಗಡೆ ಏನದಲ್ಲ ಮತ್ತೆ ಅವರು ತಂದು ಕೊಟ್ಟಿಂದು ಅದು ಬಂದು ಬ್ಯಾರೆದು ಪಿಕ್ಸ್ ಮಾಡದ್ರ ಅದುವೆ ಇದು ಆಮೇಲೆ ಮತ್ತೆ ನಾವು ಅಡ್ಗಿ ಮಾಡ್ಕೊಂಡು ಉಂಡು ಗ್ಯಾಸಿಂದ ಹಿಂಗಾತ್ವ ಆಯಿತಾ ಮತ್ತೆ ನಾವು ಮುಂದಾ ನಮ್ಮ ಮಗ ಸೊಸೆ ಬಂದಿಂದ್ ಎಲ್ಲಾರ ಕೂಡಿ ಊಟ ಮಾಡಿದೆವು ಊಟ ಮಾಡಿಂದ ಹಿಂಗ ಹೊತ್ತು ಒಂದೊಂದು ದಿನ ಭಾಳ ಭಾಳಾ ಇದು ಅನಸ್ತತ ಆಯಿತ ನಾವು ಅಡ್ಗಿ ಎಲ್ಲ ನಮ್ಗ ಇಷ್ಟ ಇದ್ದಿದ್ದು ಭಾಳಷ್ಟ್ ಅವ್ಕೆಲ್ಲ ಬ್ರೇಮ್ ಹಾಕ್ತರ ಎಣ್ಣೆ ಗ್ಯಾಸಿನ ಮೇಲ ಸೂ ತೆವಿ ಮ್ಯಾಲ ಎಣ್ಣೆ ಭಾಳ್ ಹಚ್ಚಿ ಮಾಡ್ತರ ನಾವು ಎಣ್ಣೆ ಹಚ್ಚಿ ಭಾಳ್ ಮಾಡುದಿಲ್ಲವಾ ನಾವೆಲ್ಲ ಒಳಗೆ ಪದರ ಪದರ ಮಾಡಿ ಚಪಾತಿ ಮಾಡಿ ತಿಂತೆವು ಅದು ಮೆತ್ಗ ಆದರೆ ಚಪಾತಿ ಹೋಗುತ್ತವ ಇಲ್ಲ ಅಂದ್ರ ಇಲ್ಲ ನಮ್ಗ ಮತ್ತೆ ಪಲ್ಯೇ ಹಾಗಲ್ಕಾಯ್ ಪಲ್ಯೇ ಏ ಎಣ್ಣೆ ಪಾಳ ಬಿಡ್ತದ ಎಣ್ಣೆ ಬ ಹಾಕಂಗಿಲ್ಲ ಶ್ಯಾಮ್ಗಿ ಪಾಯಸ ಮಾಡ್ತೇವು ಶಾಮ್ಗಿ ಪಯ್ಸ್ಕು ನಮ್ಮ ಮಮ್ಮಕ್ಳ ಶಾಮ್ಗಿ ಪಾಯ್ಸದ್ ಮೇಲೆ ಶಾಮ್ಗಿ ಪಾಯ್ಸ ಮತ್ತು ಯಾರ ಗೆಸ್ಟ್ ಬರನಾನ ಹಪ್ಳ ಸಂಡಿಗೆ ಕರಿತೆವೆ ಎಣ್ಣೆದು ಬಹಳ ತಿನ್ನಂಗಿಲ್ಲ ನಾವು ಅಂತ್ಹೇಳಿ ಯಾರು ತಿನ್ನುದಿಲ್ಲ ಈಗ ಕಡಿಮೆ ಮಾಡ್ಯಾರೆ ಎಣ್ಣಿದು ಗ್ಯಾಸು ಒಮ್ಮೆ ಜೋರು ಆಗ್ತದೆ ಆಮೇಲೆ ಜೋರು ಆಗನ ಒಮ್ಮೆ ಸಣ್ಣಗ ಉರಿತವ ಅದಕ್ಕೆ ಏನು ಮಾಡ್ಬೇಕತು ಮತ್ತು ರಿಪೇರಿಯವ್ರ ಮಾಡುದು ಕರ್ಸೂದು ಅದನೆಲ್ಲ ಮಾಡಿನಿ ಸುದ್ದಾಗ್ತ ಅದ್ರಾಗ ನಮ್ಮ ಗ್ಯಾಸ್ ಭಾಳ ಸರಿ ಬಂದ್ಬಿಡ್ತಿತು ಮೊದಲಿಂದು ಬ ಗ್ಯಾಸ್ ಬಂದ್ಬಿಳನ ರಿಪೇರಿಯವ್ರ ಕರ್ಸುದ ಐತಿ ವಾರಾರ ನೂರು ರೂಪಾಯಿ ಕೊಡುದೈತಿ ಮಾಡ್ಸುದೈತಿ ಮತ್ತೆ ಅದ್ರಾಗ ನಾವು ಒಳಗೆ ಕರಿತಿದಿಲ್ಲ ಅವ್ರ ಎಂಥವ್ರ್ ಇರ್ತರೋ ಏನು ಸುದ್ದಿ ಆಯ್ತ ಹೇಳಿ ಹೊರಗ ಎತ್ತು ಕುಡಿತಿದ್ದೇವೆ ಎತ್ಕೊಟ್ ಅವ್ರ ಎಲ್ಲ ಮಾಡಿಂದ ಮತ್ತೊಂದು ನೋಡ್ತಿದ್ರ ಛಲೋ ಬರ್ತಿತ್ತ ಮತ್ತೊಂದು ಆರು ತಿಂಗ್ಳ ಆದ್ರ ಮತ್ತು ಕೆಡ್ತಿತ್ತು ಹಿಂಗೆ ಆರು ತಿಂಗ್ಳ ಕೆಡ್ತಿತ್ತು ಈಗ ಏನರ ನಾಕ್ರದು ಒಲಿ ಹಾಕ್ಸ್ಬಿಟ್ಟೆವು ಆದರು ಅದು ಹಾಕ್ಸಿದ್ದೇವ್ ಗ್ಯಾಸಿಂದೂ ಗ್ಲಾಸಿತ್ ಅದು ಮೊದಲ ಗ್ಯಾಸ್ ಇದ್ದ ಕಡ್ಲೆ ಗ್ಯಾಸಿಂದ ಏನು ಮಾಡುದು ಅದು ಹೀಟ್ ಆಗಿ ಆಗಿ ಏನು ಮಾಡ್ತು ಒಮ್ಮೆ ಬಾಸ್ಟ್ ಆಗಿ ಎಲ್ಲ ಗ್ಯಾಸೆಲ್ಲ ಕುಕ್ಕರ್ ಇದ್ದಾಗೇ ಸ್ ಎಲ್ಲ ಸಿಡದು ಬಿತ್ತು ಅವು ಏನು ಯಾರಿಗೆ ಏನು ಆಗ್ಲಿಲ್ಲ ಆದ್ರ ಖರೆ ಅಲ್ಲೆವೂ ನಾವು ಇಟ್ ಹೊರಗೆ ಬರುದ್ಕ ಅದನ್ನ ಆಗಿಬಿಡ್ತು ಹಿಂಗಾಯ ಅದಕ್ಕೆ ನಮ್ಗು ಏನಾಯ್ಲ ಮತ್ತೆ ಅದು ವಾಪಸ್ ಮಾಡೊ ಕಂಪ್ನಿ ಅವ್ರಿಗೆ ಹೇಳ್ದೆವು ಮತ್ತೊಂದು ಗ್ಯಾಸ ಇದು ಮಾಡಿ ಅದು ವಾಪಸ್ಸು ಕೊಡ್ತೇವೆ ಬ್ಯಾರೆದ ಅಂದ್ರು ಅದಕ್ಕೆ ಅಷ್ಟು ಮೊದಲು ತಗೊಂಡಟ್ ರೇಟ್ ತಗೊಳ್ಲಿಲ್ಲ ಅವರು ಕಡ್ಮಿ ರೇಟ್ನ್ಯಕಾ ತಗೊಂಡು ಮತ್ತೆ ನಮಗೊಂದು ಒಟ್ಟು ನಾಕ್ರದು ತಂದು ಇಟ್ಟೇವೆ ಈಗ ಚಲೋ ಉರಿತತಿ ಗ್ಯಾಸ ಆಮೇಲೆ ಕುಕ್ಕರ್ದಾಗಾ ಪ್ರೆಸ್ಟೀಜತ್ ಒಂದು ಚಲೋ ಬರ್ತೈತಿ ಉಳ್ದುದ್ದು ಕಂಪ್ನಿವ ಯಾವ ಯಾವ್ಯಾವ್ರರ ತಂದು ಮಾಡದ್ರ ಅದು ಮ ಲಘುನ ಬಾಸ್ಟರೆ ಆಗ್ತವೆ ಒನ್ನೊಂದು ಏನರೇ ವಯ್ಸರರೆ ಹಾಳಾಗಿ ಹೋಗ್ಬಿಡ್ತವೆ ಎಲ್ಲಾ ಅಂಥವ ಎರಡು ಮೂರು ಕುಕ್ಕರ್ ಇಟ್ಟೇವೆ ಮನ್ಯಾಗ ನಾವು ಆದರು ಪ್ರೆಸ್ಟೀಜತ್ ಒಂದು ಹಾಕಿನ ಸ ಪ್ರೆಸ್ಟೇಜ ಎರಡು ಉ ಮಾಡ್ತೇವೆ ನಾವು ಎರಡು ಕುಕ್ಕರ ಗ್ಯಾಸ್ ಅಂತೂ ಈಗ ಛಲೋ ಬರ್ತೈತಿ ವದುನೂ ನಾವ್ ಬಾಳ್ದಿಂದ ಆಯಿತು ಇದು ಕೃಷ್ಣ ಬ್ಯಾಂಕಿಂದ್ ಮಾಡಸ್ತೆವು ಗ್ಯಾಸ ಈಗೆಲ್ಲ ಒಳ್ಳೆದಿಂದ ಚಲೋತ್ ನಡ್ದದ ಕಟ್ ಮು ಚಾಕೂಲ್ಲೆ ಕಟ್ ಒಮ್ಮೊಮ್ಮೆ ಹಿಂಗ ಮರ್ತ್ ಏನೇನು ಮಾಡೋಕೆ ಹೋಗ್ಯ ಕೈಯಿ ಕಟ್ಕ ಆಯ್ತ ಮತ್ತೆ ಅದಕ್ಕೆ ಈ ಕೈ ಕಟ್ಟಾಯ್ತ ಅಲ್ಲವಾ ಏನು ಮಾಡೊದತ್ ಮೊದ್ಲ ನಾವು ಶುಗರ್ದವರು ಮತ್ತೆಲ್ಲ ಬ್ಲಡ್ ಭಾಳ್ ಹೊಗ್ಲಿಕತ್ವು ಬ್ಲಡ್ ಭಾಳಕ್ ಹೋಗಕತನ ಮತ್ತೆ ನಮ್ಮ ಸೊಸೆ ಬಂದು ಬ್ಯಾಂಡೇಜ್ ಮಾಡದ್ಲು ಇದು ಆಯಿತು ಕ ಇದು ಆಗನ ಆಮೇಲೆ ನಮ್ಮನೆ ಎದ್ರಿನವರು ನಮ್ಮ ಮನ್ಯಾಗ ಒಬ್ಬರೆ ಅದರ ಅವ್ರ ಎಂಬತ್ತು ವರ್ಷ ಆಗೈತೆ ಅವರಿಗೆ ಏನೊ ಕಟ್ ಮಾಡಕೆ ಹೋಗಿ ಪೋನ್ ಹಚ್ಚದ್ರ ಏ ಕೈ ಕಮ್ಳ ನಾನು ಹಿಂಗ್ ಕಟ್ ಮಾಡೋಕೆ ಹೋಗಿ ಒನ್ ಬಡ್ ಬಳ್ಳಿಗಿ ಒನ್ಸೊಲ್ಪ ಭಾಳ್ ಜೋರು ಆತೈತಿ ಹ್ಯಾಂಗ ಮಾಡ್ಬೇಕು ನಮ್ಮಂಗ ಆಕಿಗೆ ಅದ್ರಾಗ ಬಲಗೈಗೆ ಹೆತ್ತೈತ್ ಯ ಹಿಂಗ್ ಎಡಗೈನ ಕಟ್ ಮಾಕೊ ಎಲ್ಲ ಕೈಲಿ ಏನೂ ಹುಡ್ಕಕ್ಕೆ ಆಗಲ್ದು ಇದು ಮಾಡಕ ಬ್ಲಡ್ ಭಯಂಕರ ಹೋಗ್ಬಿಟ್ಟ ಕತ್ತೈತಿ ಮತ್ತೆ ಹಿಂದಗಡೆ ನಾವು ಮನ್ಯಾಗ ಹೊಯ್ದ ಡಿಟೈಲ ಅದೊಂದಿಟ್ಟೂ ಇದುವ ಇದು ಕೊಟ್ಟು ಹೋಗಿ ಹಚ್ಚಿ ಬಂದಿಂದ ದಾ ಹಾಸ್ಪೆಟ್ಲ್ ಕರ್ಕೊಂಡು ಹೋದೆವು ಕಡಿಕೆ ಕಡಿಮೆ ಆಯ್ತ ಆವಾಗಿಂದ ಚಾಕೂದ ಊಟ ಊಟ ಮಾಡಿ ಊಟ ಮಾಡುದ್ರಾಗ ಅವ್ರ ಒಂದು ಗಂಟೆ ಆಯ್ತ ಎಲ್ಲ ಅಡ್ಗಿ ಅದು ಮಾಡ್ಕೊಂಡು ನಮ್ದ ಎರಡು ಗಂಟೆ ಊಟ ಎರಡು ಎರಡುವರೆ ಎಲ್ಲ ಅಡಿಗೆ ಮಾಡುದ್ರಾಗ ನಾವು ರೊಟ್ಟಿ ಚಪಾತಿ ಆಮೇಲೆ ನಮ್ಮ ಕಾಳು ಪಲ್ಯ ಸೇರ್ತತಿ ಕಾಳು ಪಲ್ಯೆ ತಿಂತೇವು ಆಮೇಲೆ ಬದ್ನಿಕಾಯಿ ಎಣ್ಗಾಯಿ ಮಾಡ್ತೇವು ಆಮೇಲೆ ಶಾಮ್ಗಿ ಪಾಯ್ಸಾ ಮತ್ತೆ ಅದು ನಮ್ಗ ಹೂರ್ಣುದ ಹೊಳಿಗಿ ಭಾಳ್ ಮಾ ತಿಂಗ್ಳಿಗೊಮ್ಮೆ ನಮ್ಮ ಮನ್ಯಾಗ ಅಮಾವಾಸೆ ಇದ್ದರೂ ಕರಿಗಡಬು ಮಾಡ್ತೇವು ಹೊಳಿಗಿ ಮಾಡ್ತೇವೆ ದೊಡ್ಡ ದೊಡ್ಡ ಹಬ್ಬ ಇದ್ರ ಹೋಳಿಗೆ ನಮ್ಮ ಮನ್ಯಾಗ ಎಲ್ಲಾರು ಹೊಳಿಗಿ ಅಂದ್ರ ಇಷ್ಟ ಹೊಳಿಗಿ ಭಾಳ್ ಮಾಡ್ತೇವು ನಾವು ಆಮೇಲೆ ಶೇಂಗ ಹೋಳಿಗೆ ಮಾಡ್ತೇವು ಮೊನ್ನೆ ಸಂಕ್ರಮಣ ಹೊತ್ತು ಮಾದ್ಲೀ ಸಜ್ಜಿ ರೊಟ್ಟಿ ಬರ್ತಾ ಚಟ್ನಿ ಪುಡಿ ಇವೆಲ್ಲ ಬಹಳ ಥರ ನಾವು ಇವಳೆ ಐದಾರು ಥರ ಚಟ್ನಿ ಮೂರು ನಾಲ್ಕು ಥರ ಪಲ್ಯ ಕಾಳು ಪಲ್ಯೆ ಎಲ್ಲ ಮಾಡಿ ಊಟಕ್ಕೆ ಮನೆ ಮನೆಗೆ ತಾಟ್ ಕೊಡ್ತೆವು ತಾಟ ಕೊಟ್ಟು ಅವ್ರ್ದೂ ಒಂದು ಹಂಚ್ಕೊಂಡು ನಾವು ತ್ವಾಟಗಟ್ಟೇ ಎಲ್ಲೆರಿ ಗಾರ್ಡನರು ಇದ್ರ ಹೋಗ್ ಕೂತೆವು ಇಲ್ಲಾದ್ರ ಮನ್ಯಾಗೆ ಕುಂತು ಊಟ ಮಾಡ್ತೆವು ಆಮೇಲೆ ನಮ್ಮನೆ ಬಾಡ್ಗಿ ಅದರ ಕೆಳಗೆ ಅವ್ರಿಗೆ ಗ್ಯಾಸ್ ಕೊಟ್ಟೆವು ಮಾಡ್ಕೊಂಡು ಉಂಡ್ರಿ ನೀವು ಅತ್ಹೇಳಿ ಅವ್ರ ನಾವು ಎರಡು ಮೂರು ಎಕ್ಸ್ಟ್ರಾ ಗ್ಯಾಸ್ ಇದ್ವ ನಮ್ಮ ಮನ್ಯಾಗ ಕೆಳ್ಗಿನ ಮನೆ ಬಾಡಿಗೆ ಕೊಟ್ಟೆವು ಬ್ಯಾ ಕೆಳ್ಗಿನ ಮನಿಯವ್ರಿಗ ಒಂದು ಗ್ಯಾಸು ಸಿಲೆಂಡ್ರ್ ಕೊಟ್ಟೆವು ನಮ್ಮ ಮೂರು ಸಿಲೆಂಡ್ರ್ ಇದ್ವು ಆಮೇಲೆ ಮ್ಯಾಲೆ ಒಂದು ಹುಡ್ಗ್ಯರು ಅದಾವು ಅವು ಅಡ್ಗಿ ಮಾಡ್ಕೊಂಡು ಉಣ್ತವು ಅತ್ಹೇಳಿ ಅವ್ರಿಗೆ ಒಂದು ವಾ ಒಲೆ ಕೊಟ್ವು ಮಿಕ್ಸರ ಮಿಕ್ಸರ್ ಜಾರ್ನ್ಯಾಗ್ ಒಂದು ಏನೈತು ಅದು ಹಿಂಗ್ ಇಡುದ್ರಾಗಾ ಜಾರ್ನ್ಯಾಗ್ ಅವೂ ಕೈ ಸಿಕ್ಕೊಂಡು ಬಿಟ್ಟಿತಿ ಆದ್ರ ಕೈಗೆ ಏನು ಸಲ್ಪತಾಗ್ತ ಆರಾಮು ಆತು ಅದ್ರ ಅಷ್ಟಕ್ಕೆ ತುಸುದ್ರಾಗ ಆಮೇಲೆ ಎಲ್ಲ ತೊಳಿದ್ರಾಗ ಮಾಡುದ್ರಾಗ ಏನರು ಬ್ಲ ಸುಟ್ ಒಂದಿವ್ಸ ಎಣ್ಣೆ ಕರ್ವ್ದ ಹಿಂಗೆ ಹಾಕ್ಕೊಳ್ಳಕ್ಕೆ ಹೋಕ್ನು ಅವು ಹಿಡಿಕಿ ಇದ್ದಿದಕ ಒಂದು ಬಾಳಿಗೆ ಇರ್ತವಲ್ಲಾ ಅದನ್ನ ನೇರ್ಲಿಪದ್ ಹಿಂಗೆ ಮಾಡಿ ಹಿಂಗೆ ಒಳ್ಳಿ ಬಿಡ್ತು ಪುಲ್ ನನ್ನ ಕೈ ಮೇಲೆ ಎಣ್ಣೆ ಶೀರ್ತು ಮತ್ತು ಎಣ್ಣೆ ಇಚುಡನ್ ನಮ್ಗ ಒಬ್ರ ಹೇಳಿದ್ರ ಖಾರ ಎಣ್ಣೆ ಹಚ್ಚಿದ್ರ ಗುಳಿನೆ ಏಳಲ್ಲ ಅತ್ ಹೇಳಿದ್ರ ಅದು ಕೆಂಪು ಖಾರ ಗು ಎಣ್ಣೆ ಮತ್ತು ಉಣ್ಣು ಎಣ್ಣಿನೆ ಹಚ್ಬಿಟ್ಟೇ ಅದು ಮುಂದ ಗುಳ್ಳಿ ಎಷ್ಟು ದೊಡ್ಡ ಭಾಳ ಸುಟ್ಟಿತು ಖರೆ ಅದ್ರ ಕೈಗೆ ಏನು ಗಾಯ ಆಗ್ಲೆ ಇಲ್ಲ ಅಂಥದ್ ಆದ್ರ ಅಲ್ಲೆ ಬಡ್ದೂ ಮತ್ತೆ ಮುಂದ ಬ ಊರ್ಲಿಕೆತನು ಬ ಸಲ್ಪೊತ್ತು ಉರುದು ಕಡಿಮೆ ಆತು ಬರ್ನಲ್ ಹಚ್ಕೊಂಡ ಆರಾಮ್ ಮಾಡ್ಕೊಂಡೆವು ಮತ್ತೆ ಊಟದಿಂದ ಊಟ ಎರಡು ಗಂಟೆಗೆ ಊಟ ಮತ್ತೆ ಸಾಯಂಕಾಲ ಮಕ್ಕಳು ಗ್ಯಾಸ್ ಬಂದು ಮಾಡಿ ಎಲ್ಲ ಮಾಡಿ ಉದು ಮಾಡ್ಕೊಂಡು ರಾತ್ರಿಯೆಲ್ಲ ಬಂದು ಇಡ್ತೆವು ಮತ್ತೆ ಮುಂಜಾನೆ ಗ್ಯಾಸ್ ಎಂತು ಯಾವತ್ತು ಇದು ಮಾಡುದಿಲ್ಲ ಏ ಊದುದು ಹಿಂಗೆ ಒಲಿದ ಮೊದಲ್ ಇತ್ತು ಆದ್ರ ನಮ್ಮ ಪಶ್ಟ್ ಧಾರವಾಡಕ್ಕೆ ಬನ್ ತಕ್ಷಣ ನಾ ಐವತ್ತು ಎಪ್ಪತ್ತೈದನೇ ಇಸ್ವ್ಯಾಗ ಮಳಿನು ಭಾಳ ಜೋರಿತ್ತು ಆಮ್ಯಾಲೆ ಒಲೀದು ಬೈಲಾರತ ನಾವು ನೀರು ಕಾಸಕ್ಕೆ ಒಂದು ದೊಡ್ಡ ತಾಮ್ರದೂ ಬೈಲಾರು ಇದ್ವು ಅವು ಕಟ್ಗೀ ಹೊಲ್ದಿಂದ ಇಲ್ಲಿ ಗುಡ್ದಾಗ ಒದು ಒಬ್ಬ ಮುದುಕಿದ್ದ ಅವು ಮುದುಕ ಏನದಲ್ಲ ಗುಡ್ದಾನ ಕಟಿಗೀ ತಂದು ತಂದು ನಮ್ಮ ಮನ್ಯಾಗ ಹಾಕಿ ಬಿಡ್ತಿದ್ದ ಅವಾಗೇನು ಹತ್ತು ರೂಪಾಯಿ ಕೊಟ್ರ ಅಯಿತು ಒನ್ ಚೀಲಾ ಕಟಿಗಿ ಹಾಕುಕೆ ಇದ್ರ ಅದನ್ನ ಹಾಕಿ ಆಮೇಲೆ ನಾವು ನೀರು ಕಾಸ್ಕೊತಿದ್ದೆವು ಮಧ್ಯಾಹ್ನ ತನ ಮುಂಜಾನೆ ಎದ್ರ ಅಡಿಗೆ ಇತ್ತು ಮಳಗಾಲ್ದಾಗ ಎಣ್ಣೆ ಚಿಮ್ನಿ ಎಣ್ಣಿನೂ ಅವಾಗ ಸಿಕ್ತಿತ್ತು ಬಿಟ್ರಗಡ ಚಿಮ್ಣಿ ಎಣ್ಣೆ ಆಕಿ ಆಕಿ ಒಲೆ ಪಿಟ್ ಮಾಡ್ತಿದ್ದೆವೆ ಮತ್ತೆ ಆರ್ತಿತ್ತು ಭಾಳ ಹೊತಿತ್ತು ಕಟಿಗಿ ಊದಿದ ಅಷ್ಟು ಕಷ್ಟಿತ್ತು

ಆಮೇಲೆ ಬಾಂಡೆಗುಳೆಲ್ಲಾ ಜಿಗಿ ಜಿಗಿ ಈಗ ಎಲ್ಲವಾ ಸಿಸ್ಟಮೆಟಿಕ್ ಬಂದವ ನಡಿತದೆ ಇವಗೆಲ್ಲ ಪ್ಯಾನ್ ಗೀನ್ ಕುಂದರ್ಸ್ತೇವು ಅವಾಗ ಏನು ಅದಲ್ಲ ಎಲ್ಲವ್ದು ತಿಂಗ್ಳಿಗೊಂದು ಬಾಂಡೆ ತಿಕ್ತಿದ್ವು ತಿಂಗ್ಳಿಗೊಂದು ಸ್ವಚ್ಛ ಮಾಡ್ತಿದ್ದೇವೆ ಈಗೇನು ಹಾಂಗಿಲ್ಲ ಎಲ್ಲ ಇದು ಕಂಪಲ್ಸರಿ ಎಲ್ಲ ಸ್ವಚ್ಛ ಇರ್ತತಿ ಈಗ ಕಬಾರ್ಡ್ ಬಂದವ ಎಲ್ಲ ಇದು ಮಾಡ್ತೇವು ಅವಾಗಿಂದ ಒಲೆ ಊದ ಗಟ್ಟಿ ಮಾಡದ್ರ ಅವ ರೊಟ್ಟಿ ಭಾಳ ರುಚಿ ಹತ್ತವ ಕೈ ರೊಟ್ಟಿ ಕೆಂಪು ಬರ್ತಿತ್ತು ಆಮೇಲೆ ಅದು ನಮ್ಗು ಹಿಂಗೆ ಊ ಅನೊ ಹೋಗಿ ಆಗ್ತಿದಿಲ್ಲ ಅಸ್ತ್ಮ ಬರ್ತಿತ್ತು ಕೈಗೆಲ್ಲಾ ವಸ್ ಮಶೀ ಬೂದಿ ಆ ಬೂದಿ ತಗೊಂಡು ಬಾಂಡೆ ತಿಕ್ತಿದ್ರ ಖರೆ ಈಗ ಬಾಂಡೆ ತಿಕ್ಕದ್ದರೂ ಅವು ಈಗ ಯಾರು ಬಾಂಡೆ ತಿಕ್ಕಲ್ಲ ಅವಾಗ ಬಾಂಡೆ ತಿಕಿದ್ದೆ ಅವು ಸ್ವಚ್ಛ ಆಕಿತ್ತು ನಾದ್ರ ಇದು ಮಾಡ್ಕೊಂಡು ಅವು ಕ್ಲೀನ್ ಆತಿತ್ತು ಬಿಡು ಅದು ಒಂಥರ ಬ್ಯಾರೆನೆ ಇರ್ತಿತ್ತು ಈಗ ಏನದಲ್ಲ ಸಬೀನಾ ಇಮ್ ಬಾರಾ ಲಿಕ್ವಿಡ್ಡ ಎಲ್ಲ ಹಸ್ತೇವೆ ಈಗೆಲ್ಲ ನಡ್ದದು ಅವಾಗೇನು ಒಂಥರ ಬ್ಯಾರೆನೇ ಇತ್ತು ಈಗಿಂದ ಒಂಥರ ಚಲೋನ ಆತು ಆವಾಗಿನ್ಕ ಈಗ ಗ್ಯಾಸ್ ಬಂದ್ಬಿಟ್ಟದ ಗ್ಯಾಸ್ ಮೇಲೆ ಅಡಿಗೆ ಮಾಡ್ತೆವು ಮತ್ತೆಸ್ಟ ಇದು ಮಾಡ್ಕೊಂಡು ಇದು ಮಾಡಿ